ಅತ್ಯುತ್ತಮ ವೈದ್ಯಕೀಯ ಸೇವೆಗೆ ಬಡತನವೇ ದೊಡ್ಡ ಅಡ್ಡಿ ಅಂತೇಳಬೋದು ಯಾಕೆ ಅಂತಂದರೆ ಇಲ್ಲಿ ಬಡ ಜನರಿಗೆ ವೈದ್ಯಕೀಯ ಸೌಲಭ್ಯಗಳು ಸಿಗೋದಿಲ್ಲ ಗ್ರಾಮೀಣ ಭಾಗದ ಒಂದು ಜನರಿಗೆ ಯಾ ಸಿಟಿಯಲ್ಲಾದರೆ ಸಿ ಗ ನಗರ ಪ್ರದೇಶಗಳಲ್ಲಿ ಡಾಕ್ಟರ್ಸ್ನ ಒಂದು ಹವೈಲೇಬಿಲಿಟಿ ಅನ್ನೋದಿರುತ್ತೆ ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಡಾಕ್ಟರ್ಸೇ ಇರೋದಿಲ್ಲ ಮತ್ತು ಅವರ ಒಂದು ಟೈಮಿಂಗ್ಸ್ ಬೇರೆ ಇರುತ್ತೆ ಮತ್ತು ಆ ಭಾಗದಲ್ಲಿ ಟ್ರಾ ಇದು ಅವ್ರು ಇರ್ತಕಂಥ ನೇಟಿವ್ ಪ್ಲೇಸು ಮತ್ತು ಅವರು ಸಹ ಆಸ್ಪಿಟಲ್ಗಿರ್ತಕ್ಕಂಥ ದೂರ ಜಾಸ್ತಿ ಇರುತ್ತೆ ಆದ್ದರಿಂದ ಅವರು ಅಷ್ಟು ಗ್ರಾಮೀಣ ಭಾಗ್ದಲ್ಲಿರ್ತಕ್ಕಂಥ ಆಸ್ಪಿಟಲ್ಸಲ್ಲಿ ಡಾಕ್ಟರ್ಸ್ ಅಷ್ಟು ಜನರನ್ನ ಇದ್ಮಾಡಕ್ಕೇ ಬರೋದಿಲ್ಲ ಅದುಕ್ಕೋಸ್ಕರ ಎತ್ತು ಏನು ಎಮ್ ಬಿ ಬಿ ಎಸ್ ಮಾಡಿರ್ತಾರೆ ಡಾಕ್ಟರ್ಸ್ ಅಂಥವ್ರು ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸ ಮಾಡಲಿಕ್ಕೆ ಇಚ್ಚೆ ಪಡೋದರಿಂದ ಏನಾಗುತ್ತೆ ಅಂತಂದರೆ ಗ್ರಾಮೀಣ ಭಾಗದ ಒಂದು ಜನರಿಗೆ ಹೆಚ್ಚಿನ ಒಂದು ವೈದ್ಯಕೀಯ ಸೌಲಭ್ಯಗಳು ಸಿಗುತ್ತವೆ ಅಂತ ನಾನು ಹೇಳಬೋದು